ನಾನು ಮುಂದೊಂದು ದಿನ ಮಹಾರಾಷ್ಟ್ರಕ್ಕೆ ಹೋಗಬೇಕು ಅಂದ್ಕೊಂಡಿದ್ದೀನಿ ಶಿರಡಿಗೆ ಅದಕ್ಕೆ ಹೋಗೋದಕ್ಕೆ ಮೊದಲು ಬೈಕ್ನ ಕ್ಲೀನಾಗಿ ಸರ್ವಿಸ್ ಮಾಡಿಸ್ತೀನಿ ಸರ್ವಿಸ್ ಮಾಡಿಸಿ ನನ್ನ ಜೊತೆ ಒಂದು ವಾಟರ್ ಕ್ಯಾನು ಒಂದು ಪೆಟ್ರೋಲ್ ಕ್ಯಾನು ಒಂದು ಎರಡು ಮತ್ತು ಹ್ಞೂ ಮತ್ತು ಮಲಗೋದಕ್ಕೆ ಒಂದೆರಡು ಒಂದು ಬೆಡ್ ಶೀಟ್ ಒಂದೆರಡು ಜೊತೆ ಅಂದರೆ ಲಾಂಗ್ ಟ್ರಾವೆಲ್ ಮಾಡಬೇಕಲ್ಲ ಅದಕ್ಕೆ ಒಂದೆರಡು ಬಟ್ಟೆ ಒಂದೆರಡು ಜೊತೆ ಬಟ್ಟೆ ವೇಟ್ ಲೆಸ್ ಇರೋದು ಒಂದು ಬ್ಯಾಗು ಮತ್ತು ಇನ್ನು ಊಟಕ್ಕೆ ಅಂತ ಒಂದು ವಾಟರ್ ಕ್ಯಾನು ಇನ್ನು ಊಟಕ್ಕೆ ಅಂತಂದರೆ ನಾರ್ಮಲಾಗಿ ಹೋಟ್ಲು ಹೋಟ್ಲಲ್ಲಿ ಒಂದೊಂದು ಪ್ರತಿಸಲ ಒಂದೊಂದು ಥರ ಟೇಸ್ಟ್ ಇರುತ್ತೆ ಆ ಟೇಸ್ಟ್ನ ಸವಿಯೋದಕ್ಕೇನೆ ಊಟಕ್ಕೆ ಹೋಟೆಲ್ನ ಉಪಯೋಗಿಸ್ಕೋತೀನಿ ಇನ್ನು ಮೊಬೈಲು ಮೊಬೈಲ್ ಚಾರ್ಜರು ಇನ್ನು ನನ್ನ ಸೇಫ್ಟಿಗೆ ಹೆಲ್ಮೆಟ್ ತಗೋತ್ತೀನಿ ಇನ್ನು ಪಂಚರ್ ಪಂಚರ್ ಕಿಟ್ ಅಂದರೆ ನಂದು ಬೈಕು ಟೂಬ್ಲೆಸ್ ಟಯರ್ ಆಗಿರೋದರಿಂದ ಪಂಚರ್ ಆಗ್ಹೋದ್ರೆ ಮತ್ತೆ ಅಲ್ಲಿಲ್ಲಿ ಸೆಂಟ್ರಲ್ಲಿ ಹುಡುಕೋದು ಕಷ್ಟ ಅಂತ ಹೇಳಿಬಿಟ್ಟು ಒಂದು ಚಿಕ್ಕದು ಪಂಪು ಸಣ್ಣ ಪಂಪು ವೈಟ್ ಲೆಸ್ ಪಂಪೊಂದು ಚಿಕ್ಕದು ಪಂಚರ್ ಕಿಟ್ಟು ಇಷ್ಟು ತಗೊಂಡಿದ್ದೀನಿ ಇನ್ನು ಸೇಫ್ಟಿ ಜಾಕೆಟ್ ಸೇಫ್ಟಿ ಜಾಕೆಟು ಹೆಲ್ಮೆಟು ಇದು ಕಂಪಲ್ಸರಿ ಇನ್ನು ನನ್ನ ಆರೋಗ್ಯ ತುಂಬ ಚೆನ್ನಾಗಿದೆ ನಾನು ಟ್ರಾವೆಲ್ ಮಾಡೋದರಲ್ಲಿ ನನಗೆ ಯಾವುದೇ ಪ್ರಾಬ್ಲಮ್ಸ್ ಬರಲ್ಲ ಅದಕ್ಕೆ ಬೇರೆ ಯಾವುದೂ ತಗೊಳಲ್ಲ ಇಷ್ಟನ್ನು ಪರ್ಫೆಕ್ಟಾಗಿ ತಗೊಂಡೋಗ್ತೀನಿ ಇನ್ನು ಗಾಡಿ ಇಂಜನ್ ಆಯಿಲ್ ಇಂಜನ್ ಆಯಿಲ್ ಇಂಜನ್ ಆಯಿಲ್ ಇಂಜನ್ ಗಾಡಿ ಇಂಜನ್ಗೆ ಆಯಿಲ್ ತಗೊಂಡೋಗ್ತೀನಿ ಅಂದರೆ ನಾನು ಹೋಗೋದಕ್ಕೆ ಮತ್ತು ಬರೋದಕ್ಕೆ ಒಂದೆರಡು ಸರ್ವೀಸ್ ಮಾಡಬೇಕು ನಾನೇ ಆಯಿಲ್ ತೆಗೆದ್ಬಿಟ್ಟು ಹೊಸ ಆಯಿಲ್ ಹಾಕ್ತೀನಿ ಹೊಸ ಆಯಿಲ್ ಹಾಕ್ಕೊಂಡ್ರೆ ಗಾಡಿ ಒಂದು ಸ್ವಲ್ಪೊತ್ತು ತುಂಬ ಚೆನ್ನಾಗಿ ರನ್ ಆಗುತ್ತೆ ಆರಾಮಾಗಿ ಕಂಫರ್ಟೆಬಲಾಗಿ ಹೋಗಿ ಬರ್ಬೋದು ಬೈಕು ಹೌದು ಮತ್ತು ನನ್ನ ಜೊತೆಗೆ ನಮ್ಮ ಸ್ನೇಹಿತರನ್ನೂ ಕರ್ಕೊಂಡು ಹೋಗ್ತೀನಿ ಅಂದರೆ ಜೊತೆಗೆ ಅಂದರೆ ಒಬ್ಬರು ಹೋಗೋದಕ್ಕಿಂತಲೂ ಇಬ್ಬರು ಹೋಗೋದರಲ್ಲಿ ಒಂಥರ ಖುಷಿ ನಾನೊಂದು ಅಷ್ಟು ದೂರ ಬೈಕ್ ಓಡಿಸ್ತೀನಿ ಸ್ನೇಹಿತರು ಒಂದ್ಸ್ವಲ್ಪ ದೂರ ಬೈಕ್ ಓಡಿಸಿದಾಗ ಜೊತೇಲಿ ಖುಷಿಲಿ ಸ್ನೇಹಿತರನ್ನೂ ಕರ್ಕೊಂಡು ಹೋಗ್ತೀನಿ ಇದು ನಾನು ಟ್ರಿಪ್ಪಿಗೆ ಹೋಗೋದಕ್ಕೆ ನನ್ನ ಪ್ಲ್ಯಾನ್